ನನಗೆ ನಮ್ಮ ನಾನು ನಮ್ಮ ಊರಿನಿಂದ ನಾವು ಉದ್ಯೋಗದಲ್ಲಿ ಇದಿರ್ ಇರುವಾಗ ನನಗೆ ಒಂದು ಬೇರೆ ಊರಿಗೆ ಟ್ರಾನ್ಸ್ಫರು ಅದು ನನಗೆ ಬಂದಿದೆ ಹಾಗೆಯೇ ನನಗೆ ಈಗ ಯಾಕಂದ್ರೆ ನನಗೆ ಒಂದು ಒಮ್ಮೆ ಒಮ್ಮೆಲೇ ನನಗೆ ಅಷ್ಟು ಹಣ ಮಾಡುವಷ್ಟು ನನ್ನ ಹತ್ತಿರ ತಾಕತ್ತಿಲ್ಲ ಆಗ ಹಾಗಾಗಿ ನನ್ನದು ಪಿ ಎಫ್ನ ಹಣದಲ್ಲಿ ಸ್ವಲ್ಪ ಅದರಲ್ಲಿ ಏನಾರು ಏನಾದರು ಮಾಡಬೇಕು ತೆಗೆದು ನನ್ನೊಂದು ನನ್ನ ಒಂದು ಹೋಗೋ ಒಂದು ಖರ್ಚಿಗೆ ಆಗುವುದು ಬೇಕಂತ ನಾನೊಂದು ಅಭಿಪ್ರಾಯ ಮಾಡಿದ್ದೇನೆ ಹಾಗೆಯೇ ಅದನ್ನು ಯಾವ ರೀತಿಯಲ್ಲಿ ನಾನು ಅದನ್ನು ಮಾಡಬೇಕು ಇದು ಹೇಗೆ ಹೋಗ್ಬೇಕು ಯಾವ ಇದು ಏನೋ ಒಂದು ಆಗ್ತದೆ ಇಲ್ಲ ಯಾವ ರೀತಿಯಲ್ಲಿ ನಾನು ಹೋಗ್ಬೇಕಂತ ನನಗೆ ತಿಳಿಸಬೇಕಾಗಿ ನಾನು ನಿಮ್ಮ ಹತ್ತಿರ ಕೇಳಿಕೊಳ್ಳುತ್ತೇನೆ